ಇಲ್ಲ ನಾನು ಹುಟ್ಟಿ ಬೆಳೆದದ್ದೆಲ್ಲ ಸಿಟಿಯಲ್ಲೇ ಅದರಿಂದಾಗಿ ನಾನು ವೈಯಕ್ತಿಕವಾಗಿ ಯಾವುದೇ ಸ ಪ್ರಾಣಿ ಸಂಬಂಧಿತ ಚಟುವಟಿಕೆಗಳನ್ನು ನಾನು ನೋಡಿಲ್ಲ ಅದರ ಬಗ್ಗೆ ಹೇಳಲಿಕ್ಕೆ ಅಂತ ಬಂದರೆ ನಾನು ಕಾಂತಾರ ಮೂವಿಯಲ್ಲಿ ನೋಡಿದ್ದೇನೆ ಬಿಟ್ಟರೆ ಇನ್ಯಾವ ಪಿಕ್ಚರಲ್ಲಿ ಕೂಡ ನಾನು ಟಗರು ಕಾಳ ಗಳಾಗಲಿ ಹಾಗು ಕೋಳಿ ಪಡೆಗಳು ಇದನ್ನು ಯಾವುದನ್ನೂ ನಾನು ನೋಡೇ ಇಲ್ಲ ಅದ್ರ ಬಗ್ಗೆ ನನಗೆ ಅಷ್ಟು ತಿಳಿದಿಲ್ಲ ಅದನ್ನ ಬಿಟ್ಟು ನಾವು ಬೇರೆ ಬಂದರೆ ಇಂಗ್ಲೀಷ್ ಮೂವೀಸಿನಲ್ಲಿ ಎಲ್ಲ ಬಂದರೆ ನೋಡಿದ್ದೇನೆ ದೊಡ್ಡ ದೊಡ್ಡ ಎಮ್ಮೆಗಳನ್ನ ಮತ್ತು ಕೋಣಗಳನ್ನು ಒಂದಕ್ಕೆ ಒಂದು ಬಿಡೋದು ಅದನ್ನು ನೋಡಿದ್ದೇನೆ ಅದು ಫುಲ್ಲು ಡ್ರಮಾಟಿಕ್ಕಾಗಿ ತೋರ್ಸಿದ್ದಾರೆ ಅದ್ರಲ್ಲಿ ಆದರೆ ನಾನು ಒರಿ ನಿಜವಾಗಿ ಅದನ್ನು ಯಾವುದನ್ನು ನಾನು ನೋಡೇ ಇಲ್ಲ ಅದ್ರ ಬಗ್ಗೆ ನನಗೆ ಹೆಚ್ಚಿನ್ದಾದಂತಹ ಮಾತಾಡಲಿಕ್ಕೆ ಏನೂ ಗೊತ್ತಿಲ್ಲ ನನಗೆ